ಹಲೋ ಡಾಕ್ಟರ್ ಸ್ನೇಹಾ ಅವ್ರಾ ಮ್ಯಾಮ್ ಇವತ್ತು ಹಾಸ್ಪೆಟ್ಲಲ್ಲಿ ಸಿಗು ಇರ್ತೀರಾ ಮ್ಯಾಮ್ ಎಷ್ಟು ಗಂಟೆಗೆ ಫ್ರೀ ಇರ್ತೀರ ಮೊನ್ನೆ ಚೆಕಪ್ಪಿಗೆ ಬಂದಿದ್ವಿ ಮ್ಯಾಮ್ ರಿಪೋರ್ಟ್ ಬೇಗ ಕೊಟ್ಟಿರಲಿಲ್ಲ ಲೇಟಾಗಿ ಕೊಟ್ಟರಲ್ಲ ಅದಕ್ಕೆ ಸೊ ತೋರ್ಸಕ್ಕೆ ಆಗಲಿಲ್ಲ ನಿಮಗೆ ರಂಜಿತಾ ಅಂತ ಮ್ಯಾಮ್ ಜ್ವರ ತಲೆನೋವು ಇತ್ತು ಮ್ಯಾಮ್ ಅದಕ್ಕೆ ಬಂದಿದ್ವಿ ನೀವು ಸಿಗಲಿಲ್ಲ ರಿಪೋರ್ಟ್ ತೋರಿಸ್ಬೇಕು ಅಂತ ಅಂದಾಗ ಹಾಂ ಹಾಂ ಮ್ಯಾಮ್ ಮ್ಯಾಮ್ ಅದು ಏನು ಸಮ್ ಹಾಂ ಮ್ಯಾಮ್ ಅದಕ್ಕೆ ನಿಮಗೆ ತೋರಿಸ್ಬೇಕಿತ್ತು ಹಾಂ ನೋ ಮ್ಯಾಮ್ ಆ ಮೆಡಿಸನ್ನಿಂದ ಏನೂ ವರ್ಕ್ ಆಗ್ತಿಲ್ಲ ಹ್ಞೂಂ ಹಾಂ ಮ್ಯಾಮ್ ತಗೊಳ್ತಿದೀವಿ ಮ್ಯಾಮ್ ಮೆಡಿಸನ್ ಎಲ್ಲ ಸ್ವಲ್ಪ ಮನೇಲ್ಲಿ ಫಂಕ್ಷನ್ ಇತ್ತು ಮ್ಯಾಮ್ ಅದರಲ್ಲಿ ಸ್ವಲ್ಪ ಏರು ಪೇರು ಆಗಿದೆ ಫಂಕ್ಷನ್ ಹಾಂ ಮ್ಯಾಮ್ ಫಂಕ್ಷನಲ್ಲಿ ಕಾಮನ್ ಅಲ್ವಾ ಎನಾದ್ರೂ ತಿನ್ಸು ನಾಳೆ ಸಿಗ್ತೀರಾ ಮ್ಯಾಮ್ ಬರ್ತೀವಿ ಇವತ್ತು ಎಷ್ಟು ಗಂಟೆವರೆಗೂ ಇರ್ತೀರ ಓಕೆ ಮ್ಯಾಮ್ ಆ ರಿಪೋರ್ಟ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಬರ್ತೀವಿ ಇಲ್ಲ ಮ್ಯಾಮ್ ಮಾಡಿಸಿರೋ ರಿಪೋರ್ಟ್ ಇದ್ದಾವೆ ಅವನ್ನ ನಿಮಗೆ ತೋರಿಸ್ತೀವಿ ಹಾಂ ಮ್ಯಾಮ್ ಬಿಟ್ಟು ಬಿಟ್ಟು ಬರುತ್ತೆ ಮ್ಯಾಮ್ ಇಲ್ಲ ಮ್ಯಾಮ್ ಶ್ ಜ್ವರ ತಲೆನೋವು ಇಲ್ಲ ಮ್ಯಾಮ್ ಆ ಥರ ಇಲ್ಲ